ಮನ ಈಗಿನ ಜನ ಜೀವ್ನದ ಬಗ್ಗೆ ತುಂಬ ಕಷ್ಟ ಅನಿಸ್ತಾ ಇದೆ ಆ ಜನ್ರು ಎಲ್ಲರು ಆಟೋ ರಿಕ್ಷಾ ಹಿಡ್ಕೊಂಡು ಅಲ್ಲಿಂದ ಚಿಕ್ಕಮಕ್ಳಿಗೆಲ್ಲ ಕರ್ಕೊಂಡು ಶಾಲಾ ವಿದ್ಯಾರ್ಥಿಗಳು ಮತ್ತು ಕಾಲೇಜು ಸ್ ವಿದ್ಯಾರ್ಥಿಗಳಗೆಲ್ಲ ತುಂಬ ತೊಂದ್ರೆ ಆಗುತ್ತೆ ಮತ್ತು ಚಿಕ್ಕಮಕ್ಳು ಎಲ್ಲ ಸ್ ಕರ್ಕೊಂಡು ಬರಬೇಕು ಅವರೆಲ್ಲರು ಜೊತೆಗೆ ಒಂದುಸೇರಿ ಎಲ್ಲರು ಒಂದಹತ್ರ ಎಲ್ಲದ್ರು ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ ಅವರಿಗೆ ಸಾರಿಗೆ ವ್ಯವಸ್ಥೆ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಇನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸರ್ಕಾರ ಕಡೆ ಈ ಕಡೆಗೆ ಸಲ್ಪ ಪರವಾಗಿಲ್ಲ ಜನ ಚೆನ್ನಾಗೆ ಮಾಡ್ತಿದಾರೆ ಇಲ್ಲಿ ಎಲ್ಲ ಕೆಲಸ ಎಲ್ಲ ಚೆನ್ನಾಗೆ ಇದಾವೆ ಆದರೆ ಇನ್ನು ಹೆಚ್ಚಿನ ಆದ್ಯತೆ ಕೊಟ್ಟೆ ವಿಜಯನಗರ ಜಿಲ್ಲೆ ಇನ್ನು ಸ್ವಲ್ಪ್ ಚೆನ್ನಾಗ್ ಆಬೇಕು ಮತ್ತು ಆಮೇಲೆ ಇಲ್ಲಿ ಟಿ ನಗರದಿಂದ ತುಂಬ ವ್ಯವಸ್ಥೆ ಚೆನ್ನಾಗ್ ಇದೆ ಇಲ್ಲ ಟ್ರೈನ್ ಇರೋದರಿಂದ ಎಲ್ಲರಿಗು ಉಪಯೋಗ ಆಗ್ತಾ ಇದೆ ಟ್ರೈನಿಗೆ ಜನ ಇವಾಗ ಇವಾಗ ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡ್ಕಂಡು ಹೆಚ್ಚಿನ ಜನ ಇವಾಗ ಪ್ರವಾಸ ಮಾಡ್ತಿದ್ದಾರೆ ಮುಂದಿನ ಆವಾಗ ಜಾಸ್ತಿ ಬಸ್ಸಲ್ಲಷ್ಟೇ ಓಡಾಡ್ತ ಇದ್ರು ಈಗ ಟ್ರೈನಲ್ಲಿ ಕೂಡ ಸ್ವಲ್ಪ ಜನ ಹೋಗ್ತಿದ್ದಾರೆ ಮರೆಯಮ್ನಳ್ಳಿಲ್ಲಿ ಒಂದೇ ಟ್ರೈನು ಅದು ಬೆಳಗ್ಗೆ ಹತ್ತು ಮುವತ್ತಕ್ಕೆ ಬಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಬಳ್ಳಾರಿ ಟು ಹರಿಯರ ಜಂಕ್ಷನ್ ಒಂದೇ ಒಂದು ಟೈನ್ ಇರೋದು ನಮ್ಮೂರಲ್ಲಿ ಮತ್ತು ಬಸ್ ತುಂಬ ಇದಾವೆ ಬಸ್ಸಲೆಲ್ಲ ಅಡ್ಡಾಡ್ಬೇದು ಇಲ್ಲಿ ಬಸ್ಸುಗಳು ಇಲ್ಲಿಂದ ತುಂಬ ತುಂಬ ದೂರ ದೂರಿಗೂನು ಹೋಗ್ಲಿಕ್ಕೆ ರೋಡ್ ಇದೆ ಎನ್ ಹೆಚ್ ತರ್ಟೀನ್ ರೋಡ್ ಏನದು ರಾಷ್ಟ್ರೀಯ ಹೆದ್ದಾರಿ ಇದೆ ಮೇಡಮ್ ಇಲ್ಲಿ ಅದು ಅದರಿಂದ ಇದು ತುಂಬ ಚೆನ್ನಾಗ್ ಇದೆ ಇಲ್ಲಿಂದ ಶಿಶ್ಯರ ದರ್ಗುನು ಸೀದ ಹೋಗುವ ವ್ಯವಸ್ಥೆಯನ್ನು ಕೂಡ ನಮ್ಮೂರಿನ ಸಾರಿಗೆ ವ್ಯವಸ್ಥೆಲ್ಲಿದೆ ಅಯ್ ಇಲ್ಲಿಂದ ಹೈಡ್ರಾಬಾದ್ಗು ಬಸ್ ಇದೆ ಜೊತೆಗೆ ಇಲ್ಲಿ ಇಟ್ಟು ಪ್ರತಿಯೊಂದು ಗಂಟೆ ಒಂದುಸಲ ಬೆಂಗ್ಳೂರು ಬಸ್ ಕೂಡ ಬರ್ತ ಇರುತ್ತೆ ಮತ್ತು ಮೈಸೂರ್ಗು ನೇರ ಬಸ್ ಇದೆ ಇಲ್ಲಿಂದ ಕುಮಟ ಒಲಂಕ ಅಂಕೋಲ ಮತ್ತು ಹುಬ್ಬಳ್ಳಿ ಎಲ್ಲಾರ್ಗು ಇಲ್ಲಿಂದ ಸೀದಾ ಬಸ್ ಇದೆ ಅದರಿಂದ ಯಾವ ಜನರಿಗು ಅಷ್ಟು ತೊಂದರೆ ಆಗೊದಿಲ್ಲ ಆಗಾಗ ಸ್ವಲ್ಪ ಹಳ್ಳಿ ಜನರಿಂದ ಅಲ್ಲಿಂದ ಬಂದೋರು ಇಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ಸ್ ಕಷ್ಟ ಅನಿಸುತ್ತೆ ಸುತ್ತ ಮುತ್ಲಿನ ಜನರಿಗೆ ಮತ್ತು ಹೇಳಬೇಕಪ್ಪ ಅಂತಂದರೆ ಈ ಈ ಸಾರಿಗೆ ವ್ಯವಸ್ಥೆ ಬಗ್ಗೆ ಏನು ಹೇಳ ಬೇಕಪ್ಪಾ ಅಂತಂದರೆ ಈ ಪ್ರೆಟ್ರೋಲ್ ಜಾಸ್ತಿ ರೇಟ್ ಇರೋದರಿಂದ ಆಟೋ ರಿಕ್ಷಾದವರು ಸ್ವಲ್ಪ ಜಾಸ್ತಿ ದುಡ್ಡು ಕೇಳ್ತಿರ್ತಾರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ದುಡ್ಡು ಇರೋದಿಲ್ಲ ಅವರೆಲ್ಲ ವ್ಯವಸಾಯನ ನಂಬ್ಕೊಂಡು ಇರ್ತಾರೆ ಅವ್ರಿಗೆ ವರ್ಷ ಪೂರ್ತಿ ಒಂದಷ್ಟು ಹೆ ದುಡ್ಡಲ್ಲಿ ಎಲ್ಲ ಒಂದು ವರ್ಷ ಇಡೀ ಜೀವನ ಅವ್ರು ಮಾಡಬೇಕಾಗಿರುತ್ತೆ ದಿನ ದುಡಿಮೆ ಮಾಡೋರ ಬಗ್ಗೆ ಅವ್ರು ಪರವಾಗಿಲ್ಲ ಅವ್ರು ಚೆನ್ನಾಗ್ ಎಲ್ಲ ದುಡಿಮೆನ್ನ ಮಾಡ್ಕೊಂಡು ತಿಂತಾರೆ ಅವರಿಗೇನು ತರಕಾರಿ ದಿನಸಿ ಅಂಗಡಿ ಇಂಥಾವ್ರಿಗೆಲ್ಲ ಪರವಾಗಿಲ್ಲ ಈ ರೈತರೇನಿಯ ರೈತರ ರೈತರು ಇರ್ತಾರಲ್ಲ ಅವ್ರಿಗೆ ಸುಮಾ ತುಂಬ ತೊಂದರೆ ಆಗುತ್ತೆ ಅವರು ವರ್ಷ ಪೂರ್ತಿ ಒಂದಷ್ಟೇ ದುಡ್ಡಲ್ಲಿ ಎಲ್ಲ ಕರೆಟ್ಟಾಗಿ ನಿಭಾಯಿಸ್ಕೊಂಡ್ ಹೋಬೇಕಾಗಿರುತ್ತೆ ಅದರಿಂದ ಅವ್ರು ಇಷ್ಟೇ ದುಡ್ಡಲ್ಲಿ ಅಷ್ಟೇ ಖರ್ಚ್ ಮಾಡಿಕೊಂಡು ಮತ್ತೆಲ್ಲ ಈ ಈ ಆಟೋ ಸಿಲಿಂಡ್ರ್ ರೇಟ್ ಜಾಸ್ತಿ ಐತು ಅದು ಆಯಿತು ಇದು ಆಯಿತು ಅಂತಂದು ಎಲ್ಲ ಮಾತಾಡಿಕೊಂಡು ಹೋಗ್ತಿರ್ತರೆ ತುಂಬ ಕಷ್ಟ ಪಟ್ಟು ನಾವಲ್ಲಿಂದ ಬರಬೇಕು ಹಿಂಗೆಲ್ಲ ತೊಂದರೆ ಐತು ನಮಗೆ ಅಂತೆಲ್ಲ ಹೇಳ್ತ ಇರ್ತಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಮಹಿಳ ಸಂಘಗಳು ಅವು ಜಾಸ್ತಿ ಆಗಿರೋದ್ರಿಂದ ಅವರು ಅಲ್ಲಿಂದ ಬಂದು ಇಲ್ಲಿ ಸಂಘಗಳಗೆ ದುಡ್ಡನ್ನು ಕಟ್ಟೋದಾಗಿರ್ಬೌದು ಅಲ್ಲಿಂದ ಮತ್ತು ಅವ್ರು ಊರಿಗೆ ಹೋಗೋದು ಮತ್ತು ಅವರು ಆ ಸಂಘದ ಠೇವಣಿಯನ್ನ ಬಿಡಿಸ್ಲಿಕ್ಕಾಗಿ ಮತ್ತೊಂದ್ಸರಿ ಮತ್ತು ಊರಿಂದ ಇಲ್ಲಿಗೆ ಬರಬೇಕು ಮತ್ತು ಅಲ್ಲಿಂದ ಅವ್ರ ಊರಿಗೆ ಹೋಗೋದು ಅವ್ರ ಊಟದ ವ್ಯವಸ್ಥೆಗು ತೊಂದರೆ ಆಗುತ್ತೆ ಮತ್ತು ಅವಾಗ ಇದ್ದಿದೆಯ ಮತ್ತು ಅವರು ವ್ವ ಜನ್ರು ಜನ್ರ ಪರವಾಯಿಲ್ಲ ಇವಾಗಿನ ಜನರ ಸ್ವಲ್ಪ ಸುಧಾರಿಸ್ಕೊಂಡಿದ್ದರೆ ಅವ್ರ ಅವರಿಗಾ ಓನ್ ವೇಕಲ್ಗಳನ್ಕೂಡ ಮಾಡ್ಕೊಂಡಿದ್ದಾರೆ ಸ್ಕೂಟರು ಗಾಡಿ ಇತರ ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಅವ್ರು ಅವರೆ ಹೋಗಿ ಸ್ವಂತ ಈ ಮಹಿಳಾ ಸಬಲೀಕರಣ ಅಂತ ಏನು ಹೇಳ್ ಸಂಘಗಳನೆಲ್ಲ ಸ್ಥಾಪನೆ ಮಾಡಿದ್ದಾರೆ ಅವೆಲ್ಲ ತುಂಬ ಚೆನ್ನಾಗ್ ಇದ್ದಾವೆ ಅದ್ರಿಂದ ಈಗ ಅವರು ಸ್ವಂತ ವೇಕಲ್ಗಳನ್ನು ಮಾಡಿಕೊಂಡು ಅಲ್ಲಿಂದ ಅವ್ರು ಬಂದು ಹಣ ಜಮಾ ಮಾಡೋದು ಮತ್ತು ಹಣ ತೆಗಿಯೋದು ಕೂಡ ಮಾಡ್ತಿದ್ದಾರೆ ಇದರಿಂದ ತುಂಬಾ ತುಂಬಾ ಉಪಯೋಗ ಆಗಿದೆ ಸಂಘ ಸ್ವಂತ ಮಹಿಳ ಸಂಘಗಳಿಂದ ಕೂಡ ನಮಗೆ ತುಂಬ ಉಪಯೋಗ ಅನ್ನಿಸ್ತ ಇದೆ ಪರವಾಗಿಲ್ಲ ನಾವು ಗ್ರಾಮೀಣದಲ್ಲಿ ಇದ್ರು ಕೂಡ ನಾವು ಒಂದು ಸಿಟಿ ಜನ ಜನ್ರಿಗಿಂತ ಏನ್ ಕಮ್ಮಿ ಇಲ್ಲ ಏನೋ ಅಷ್ಟ್ ಲೆವೆಲ್ಲಿಗೆ ಈಗ ಹೆಣ್ಣ್ ಮಕ್ಳು ಎಲ್ಲರು ಸ್ಕೂಟಿಲೇ ಓಡಾಡ್ತಿದಾರೆ ಅದನ್ನು ನೋಡಿ ನಂಗೆ ತುಂಬ ಸುನ್ ಸಂತೋಷ ಅನಿಸುತ್ತೆ ಮೊದಲೆಲ್ಲಾ ಯಾರಾದರು ಹೆಣ್ಣುಮಕ್ಳು ಎಲ್ಲಾದರು ಹೊರಗಡೆ ಹೋದ್ರೆ ತುಂಬ ಎಲ್ಲ ಜನ ಬೈಕೊಳ್ತ ಇದ್ರು ಈಗೀಗ ಇಲ್ಲ ಈಗಿನ ದಿನಮಾನಗಳಲ್ಲಿ ಒಂದು ಏಯ್ಟಿ ಪರ್ಸೆಂಟೇಜ್ ಜನ ಹೊರಗೆಡೆ ಅಡ್ಡಾಡೋದರಿಂದ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮೂರು ವಿಜಯನಗರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಜನ ಎಷ್ಟು ಚೆನ್ನಾಗೆಲ್ಲ ಮುಂದೊರ್ದಿದ್ದಾರೆ ತುಂಬ ಚೆನ್ನಾಗ್ ಇದಾರೆ ತುಂಬ ಎಲ್ಲರು ಎಲ್ಲ ಅಭಿವೃದ್ಧಿ ಹೊಂದ್ತಾ ಇದೆ ನಮ್ಮ ಜಿಲ್ಲೆಯ ಪಸ್ಟ್ ನಾವು ಚೆನ್ನಾಗಿರ್ಬೆಕು ಆಮೇಲೆ ನಮ್ಮ ಜಿಲ್ಲೆ ಚೆನ್ನಾಗಿರ್ಬೇಕು ಆಮೇಲೆ ಮುಂದಿಂದು ಈಗೆಲ್ಲ ಪ ಈಗಿನ ಜನಮಾನ ಈಗ ಚೆನ್ನಾಗ್ ಇದೆ ಈಗ ಎಲ್ಲ ಪರವಾಗಿಲ್ಲ ಎಲ್ಲ ಸಂಘ ಸಂಸ್ಥೆಗಳಿಂದ ತುಂಬ ಉಪಯೋಗ ಆಗಿದೆ ಸಾರಿಗೆ ವ್ಯವಸ್ತೆಯಲ್ಲಿ ಕೂಡ ಅವ್ರವ್ರು ಓನ್ ವೇಕಲ್ಗಳನ್ನು ಮಾಡ್ಕೊಂಡಿರೋದ್ರಿಂದ ತಿರ್ಗಾಡೋದುಕ್ ಏನು ತೊಂದರೆ ಇಲ್ಲ ಜೊತೆಗೆ ಬೆಟ್ರೋಲ್ ದರ ಏರಿಕೆ ಏನು ಇಂಥವ್ದೆಲ್ಲ ಇವೆಲ್ಲ ಜನ ಜೀವನ ಮೇಲೆ ತುಂಬ ಸ್ವಲ್ಪ ಒತ್ತಡವನ್ನು ಹೇರ್ತಾ ಇರ್ತವೆ ಅದರ ಬಗ್ಗೆ ಸರ್ಕಾರದಲ್ಲಿ ಸ್ವಲ್ಪ ಪೆರ್ ಯಾವುದು ಜನರಿಗೆ ಜಾಸ್ತಿ ಹತ್ರದ್ದು ಇದೆಯಾ ಅದನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಸರ್ಕಾರದ ಕಡೆ ಯಾರಾದರು ಗಮನ ಹರಿಸಿ ಸರ್ಕಾರದಿಂದ ಗ ಅದು ಪೆಟ್ರೋಲ್ ದರ ಕಡಿಮೆ ಮಾಡಿದರೆ ಸ್ವಲ್ಪ ತುಂಬ ಉಪಯೋಗ ಅನಿಸುತ್ತೆ ಆಮೇಲೆ ಇನ್ನು ಓದೋ ವಿದ್ಯಾರ್ಥಿಗಳ್ ಇರ್ತಾರಲ್ಲ ಅವರು ಓದೋ ವಿದ್ಯಾರ್ಥಿಗಳಿಗೆ ಅವರು ಓದ್ತಾ ಇರ್ತರೆ ಅವ್ರ ಕಡೆ ಇನ್ನು ದುಡ್ಡು ಇರೋದಿಲ್ಲ ಆವಾಗ ಅವರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಅವ್ರಕಡೆ ಸ್ವಲ್ಪ ಹಣಕಾಸಿನ ತೊಂದರೆ ಕೂಡ ಇರುತ್ತಲ್ಲ ಅದಕ್ಕೆ ಅವರು ಅಂಥವ್ರ್ ವಿದ್ಯಾರ್ಥಿಗಳ ಮೇಲೆ ಅವ್ರಿಗೆ ವಿದ್ಯಾರ್ಥಿ ಸಹಾಯ ಏನಾದರು ಈ ಥರ ಮಾಡೋದು ವಿದ್ಯಾರ್ಥಿಗಳ್ ಏನಾದರು ಮಾಡಲಿ ಯಾವಾಗಲು ಓದಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡಬೇಕು ಓದು ಓದೋದ್ರಿಂದ ಎಲ್ಲ ವಿದ್ಯೆ ಇದ್ರೇ ಎಲ್ಲ ಎಲ್ಲ ಓದ್ಬೋಕು ಪ್ರತಿಯೊಬ್ರು ಮಹಿಳೆಗು ಎಲ್ಲರಿಗು ವಿದ್ಯೆ ಸಿಗಬೇಕು ಎಲ್ಲರು ಹೆಣ್ಮಕ್ಳು ಓದಬೇಕು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ ಪಸ್ಟ್ ಪ್ರತಿ ಹೆಣ್ ಮಕ್ಕಳ್ಗು ವಿದ್ಯೆಯನ್ನು ಕಲಿಸ್ಬೇಕು ಈ ಕಲಿಸೋದ್ರಿಂದ ಹೆಣ್ಮಕ್ಳೆಲ್ಲರು ಓದಿ ವಿದ್ಯಾವಂತ್ರು ಆಗಿದರೆ ಪ್ರತಿಯೊಬ್ರ ಮನೇಲು ಒಬ್ಬೊಬ್ರು ಟೀಚರ್ ಇರ್ತರ ಎಲ್ಲರು ಅವ್ರವ್ರ ಮಕ್ಕಳನ್ನ ಅವ್ರವರೆ ಚೆನ್ನಾಗ್ ಓದಿಸಿ ಚೆನ್ನಾಗ್ ಕಲಿಸ್ತರೆ ಇದರಿಂದ ಪರವಾಗಿಲ್ಲ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಎಲ್ಲ ಎಲ್ಲರನ್ನು ಬೆಳೆಸ್ಬೌದು ಆ ಥರ ಮತ್ತು ಇನ್ನೊಂದು ಹೆಣ್ಣೊಂದ್ ಕಲಿತ್ರೆ ಶಾಲೆಯೊಂದು ತೆರೆದಂತೆ ಹಾಗೇ ಹೇಳಿದ್ನಲ್ಲ ಹಾಗೇ ಹೆಣ್ಣೊಂದು ಸಮಾಜದ ಕಣ್ಣು ಹಾಗಾಗಿ ಎಲ್ಲರಿಗು ಸಮಾನವಾಗಿ ವಿದ್ಯಾರ್ಹತೆಯನ್ನು ಕೊಡಬೇಕು ಹಾಗೇ ಎಲ್ಲರು ವಿದ್ಯಾವಂತ್ರು ಆಗಬೇಕು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಎಲ್ಲ ಪ್ರತಿಯೊಬ್ರು ಹಂಡ್ರೆಸ್ ಪರ್ಸೆಂಟ್ ವಿದ್ಯಾವಂತ್ರು ಆಗಬೇಕಾ ಅನ್ನೋದು ಒಂದು ನಮ್ಮಆಸೆ